ಹ್ಞೂ ಹಾಂ ಹೇಳಿ ಮೇಡಮ್

ಹಾಂ ನಮ್ಮ ನಮ್ಮ ಶಾಲೆಯಲ್ಲಿ ಅವರಿಗೆ ಇಪ್ಪತೈದು ಸಾವಿರ ನಡೀತಾ ಇದೆ

ಪ್ರಾರಂಭ ಆಗಿದೆ ಹತ್ತನೇ ತಾರೀಖಿಂದ ಆಗಿದೆ ಮೇಡಮ್ ಅದಕ್ಕೆ ಅವರು ಓದಿರುವ ಸ್ಕೂಲಿಂದ ವರ್ಗಾವಣೆ ಪತ್ರ ಅಂಕಾಪಟ್ಟಿ ಜೊತೆಗೆ ಅವರ ಆಧಾರ ಕಾರ್ಡು ಪೇರೆಂಟ್ಸಿಂದು ಜೊತೆಗೆ ಭಾವಚಿತ್ರ ಇವೆಲ್ಲ ಒದಗಿಸ್ಬೇಕಾಗತ್ತೆ ಮೇಡಮ್ ಅಂಕಪಟ್ಟಿ ಬಂದಿಲ್ಲ ಅಂದರೆ ನೀವು ಆನ್ಲೈನ್ ಮುಖಾಂತರ ಅದು ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೊಂಡು ಸಹಿ ಹಾಕಿಕೊಂಡು ಈಗ ಕೊಟ್ಟಿ ಕೊಟ್ಬಿಡಿ ಆಮೇಲೆ ನೆಕ್ಸ್ಟು ಅವ್ರು ಹೇಳಿದಾಗ ಹೋಗಿ ತಗೊಂಡ್ಬನ್ನಿ ಇಲ್ಲ ಇಲ್ಲ ಅದು ಅಲ್ಲಿ ಅವರು ಅವ್ರು ಅಲ್ಲಿ ಅಲ್ಲಿ ಓದಿರೋ ಸ್ಕೂಲಲ್ಲಿ ನೀವು ಹೇಳಿದರೆ ಅವ್ರು ಅದನ್ನ ಪೋಸ್ಟ್ ಮುಖಾಂತರ ಕಳ್ಸಿ ಕೊಡ್ತಾರೆ ನಮ್ಮ ಸ್ಕೂಲಿಗೆ ಕಳ್ಸಿ ಕೊಡ್ತಾರೆ ಇದೆ ಮೇಡಮ್ ದೂರ ದೂರದಿಂದ ಬರೋರಿಗೆ ಎಲ್ಲ ವಸತಿ ಸೌಲಭ್ಯಗಳು ಇದೆ ಮೇಡಮ್ ಪೋಷಕರಿಗೆ ಹೇಗೆ ಅನುಕೂಲ ಆಗತ್ತೆ ಆ ಥರ ತಗೊಳ್ತೀವಿ ನೀವು ಒಂದೇ ಸಲ ಅದನ್ನ ಕೊಟ್ಟು ಹೋಗ್ತೀರ ಅಂದರೆ ಅಮೌಂಟ್ ಬೆಲೆ ಅಮೌಂಟನ್ನ ತಗೊತೀವಿ ಇಲ್ಲ ಅಂದರೆ ಅದನ್ನ ಈಗ ಈಗ ಮಂತ್ಲಿ ವೈಸ್ ತಗೊಳ್ತೀರ ಅಂದರೆ ಹಾಗು ಕೊಡ್ತೀವಿ ವಸತಿ ಸ್ಕೂಲು ಮೇಡಮ್ ಅದು ಸ್ಕೂಲ್ ಅಲ್ಲ ಗುರುಗಳೆಲ್ಲ ಇರಕ್ಕೆ ಅದು ಅವರು ವಿದ್ಯಾಭ್ಯಾಸ ಆದ್ಮೇಲೆ ಉಳಿಯೋ ಉಳ್ಯೋವವು ಅಂತ ತ ವ್ಯವಸ್ಥೆ ಮಾಡಿರೋ ಅಷ್ಟೆ ಅದು ರೂಮ್ಸ್ಗಳು ಅಷ್ಟೆ ಬೆಳಗ್ಗೆ ಎ ಎಂಟು ಗಂಟೆಯಿಂದ ಹನ್ನೊಂದುವರೆ ತನಕ ಹಾಂ ಹಾಂ ಹಾಂ ಈಗ ಹಾಂ ಮೇಡಮ್ ಹಾಂ